ಗಣೇಶ್ ಇಲ್ಲಿ ಪಾಂಡು ಜಾಮೂನ್ ತುಂಬ ಚೆನ್ನಾಗಿರುತ್ತೆ ಅಂತ ಕೋಲಾರದಲ್ಲಿ ಹೇಳದ್ರಪ್ಪ ಹೌದಾ ದೊಡ್ಡಪೇಟೆಯಲ್ಲಿ ಅಲ್ಲಿರತ್ತಂತೆ ನಾನು ತುಂಬ ಜನ ಹೇಳ್ತಾರೆ ಅಲ್ಲಿ ತುಂಬ ಚೀಪಾಗಿರುತ್ತೆ ತುಂಬ ಕಾಶ್ಟ್ಲಿನೂ ಇರಲ್ಲ ತುಂಬ ರುಚಿಯಾಗಿ ಇರುತ್ತೆ ಜಾಮೂನು ಮತ್ತೆ ಅದ್ರ ಪಕ್ಕದಲ್ಲೆ ಒಂದು ಇನ್ನೊಂದು ಅಂಗಡಿ ಇದೆ ಅಂತೆ ಅಲ್ಲಿ ಫ್ರೆಶ್ಶಾಗಿ ಇದು ಮಿಕ್ಸ್ಚರ್ ಮಾಡ್ತಾರಂತೆ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ತುಂಬ ಜನ ಹೇಳ್ತಯಿದ್ದಾರೆ ಹೌದಾ ತುಂಬ ಫ್ರೆಶ್ಶಾಗಿ ಮಾಡಿಕೊಡ್ತಾರೆ ಮತ್ತೆ ರೇಟ್ ಕೂಡ ತುಂಬ ರಿಸನೇಬಲ್ ಆಗಿರುತ್ತೆ ಅಂತ ಹೇಳ್ತಾರೆ ಹೌದಾ ಅದಕ್ಕೆ ನೋಡೋಣ ಅಂತ ಈ ಸರ್ತಿ ಬಂದಾಗ ಸ್ವಲ್ಪ ಹೋಗೋಣ ಹಿಂಗೆ ಹೊರಗಡೆ ಹಾಂ ದೊಡ್ಡಪೇಟೆಯಲ್ಲಿ ಇದೆ ಅಂತೆ ಎರಡು ಗೀತಾ ಮಂದಿರ ಹತ್ತಿರ ಇದೆ ಅಂತ ಅಂದ್ಬಿಟ್ಟು ಹೇಳಿದ್ರು ನನಗೆ ತುಂಬ ಜಾಮೂನು ತುಂಬ ಬಿಸಿಬಿಸಿಯಾಗಿ ಮಾಡಿಕೊಡ್ತಾರೆ ಮಿಕ್ಸ್ಚರ್ ಅಷ್ಟೇ ತುಂಬ ಟೇಶ್ಟಿಯಾಗಿ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ತುಂಬ ರಿಸ್ನೇಬಲ್ ರೇಟು ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಕಲಬೆರ್ಕೆ ಎಣ್ಣೆ ಅಲ್ಲ ಬಳಸೋದಿಲ್ಲ ಜಾಮೂನು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಅಂತ ವಿಶೇಷ್ವಾಗಿ ಬಾಯಿಗೆ ಹುಣ್ಣು ಬಂದವ್ರಿಗೆಲ್ಲ ತಿಂತಾರಂತೆ ತುಂಬ ಚೆನ್ನಾಗಿರುತ್ತೆ ತಟ್ಟೆ ಇದು ಮಿಕ್ಸ್ಚರು ಅಷ್ಟೇ ತುಂಬ ಫ್ರೆಶ್ಶಾಗಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ವ್ಯಾಪಾರ ಆಗ್ತಾಯಿದೆ ಅಂತ ಹೇಳಿದ್ರು ಅದಕ್ಕೆ ಒಂದು ಸರ್ತಿ ಟ್ರೈ ಮಾಡೋಣ ಬರ್ತೀಯಲ್ಲಾ ಈ ಸರ್ತಿ ಭೇಟಿ ಆದಾಗ ಹಾಂ ನಾವು ತಿನ್ನೋಣ ಅಲ್ಲಿ ಆಗ್ಬೋದ